ನನ್ನ ನನ್ನ ಫ್ರೀ ಟೈಮಲ್ಲೂ ಕೂಡ ನಾನು ಫೋಟೋಗ್ರಫಿ ಮಾಡ್ತೀನಿ ಯಾಕೆಂದರೆ ಅದು ನನ್ನ ಒಂದು ಇಷ್ಟವಾದ ಹಾಬಿ ಕೂಡ ಮತ್ತು ನಾನು ಯಾವ ರೀತಿ ಅಂದರೆ ಇವಾಗ ತುಮಕೂರಲ್ಲೂ ಸುತ್ತಮುತ್ತ ದೇವಸ್ಥಾನ ಮತ್ತು ಡಿ ಡಿ ಇಲ್ಸು ಈ ಥರ ನಾಮ ಚಿಲುಮೆ ಈ ಥರ ಜಿಂಕೆ ಕೋತಿ ಇರುವ ಜಾಗಕ್ಕೆಲ್ಲ ಹೋಗಿ ಫೋಟೋನೆಲ್ಲ ತೆಗ್ದಿ ನಾನೂ ಕೂಡ ಅದನ್ನ ಸೆರೆಯಾಗಿ ಹಿಡ್ದು ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ನಂತರ ನಾನು ಬಂಡೀಪುರ ಫಾರೆಸ್ಟು ಈ ಕಡೆಯೆಲ್ಲ ಹೋದಾಗಲೂ ಎಲ್ಲ ತುಂಬ ಫೋಟೋಗಳು ತೆಗ್ದಿದೀನಿ ಇದು ಅದರಲ್ಲೂ ತುಂಬ ಚೆನ್ನಾಗಿ ಬಂದಿರೋದನ್ನ ಒಂದು ಹತ್ತು ಫೋಟೋ ಐದು ಫೋಟೋ ನನ್ಗೆ ತುಂಬ ಇಷ್ಟ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡಿ ನಾನೂ ಕೂಡ ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಈ ಥರದರಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ ನನ್ನ ಫಾಲೋ ಮಾಡ್ತಿರೋ ನನ್ನ ಫ್ರೆಂಡ್ಸ್ಗಳುಗೂ ಕೂಡ ತುಂಬ ತುಂಬ ಇಷ್ಟ ಆಗುತ್ತೆ ತುಂಬ ಲೈಕ್ಸು ಕಮೆಂಟ್ಸ್ನ್ನೆಲ್ಲ ಮೆನ್ಷನ್ ಮಾಡ್ತಾರೆ ತುಂಬ ಅಭಿನಂದಿಸ್ತಾರೆ ನೀನು ತುಂಬ ಚೆನ್ನಾಗಿ ಫೋಟೋ ತೆಗ್ದಿದ್ಯಾ ಅಂತೆಲ್ಲ ಇದು ನನಗೆ ತುಂಬ ಖುಷಿ ಕೊಡುತ್ತೆ ಅವಾಗ ನನ್ಗೆ ಇನ್ನೂ ಹುಮ್ಮಸ್ಸು ಕೊಡುತ್ತೆ ಇದೇ ರೀತಿ ನಾನು ಹೋದರೆ ನಾನೂ ಕೂಡ ಒಂದು ಫೋಟೋಗ್ರಫಿ ಕಾಂಪಿಟೀಷನಲ್ಲಿ ಹೋಗಿ ತಲುಪ್ಬೋದು ಮತ್ತು ನನಗೂ ಕೂಡ ಇದ್ರಲ್ಲಿ ತುಂಬ ಆಸಕ್ತಿ ಇರೋದರಿಂದ ನಾನೂ ನಮ್ಗೆ ಆದಷ್ಟು ನನ್ನ ಫ್ರೀ ಟೈಮು ಮತ್ತು ಸ್ಯಾಟರ್ಡೇ ಸಂಡೇ ಈ ಟೈಮಲ್ಲೆಲ್ಲ ಟ್ರಾವೆಲ್ ಮಾಡಿ ತುಂಬ ಫೋಟೋಗ್ರಫೀನ ಮಾಡ್ತೀನಿ ಇನ್ನು ಮಿಕ್ಕಿದ ಟೈಮಲ್ಲಿ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನನ್ನ ವೃತ್ತೀನ ನೋಡ್ಕೊಳ್ತೀನಿ ಫ್ರೀ ಟೈಮ್ ಇದ್ದಾಗಲೆಲ್ಲ ಫೋಟೋಗ್ರಫಿ ಮಾಡಿ ಈ ಥರ ಪೋಸ್ಟ್ ಎಲ್ಲ ಮಾಡ್ತಿರ್ತೀನಿ ಇದು ತುಂಬ ಜನಕ್ಕೆ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ಗಳಿಗೂ ಖುಷಿ ಆಗುತ್ತೆ ಇವಾಗ ನಾನು ಮಾಡೋದ್ನ ನೋಡಿ ನನ್ನ ಫ್ರೆಂಡ್ಸ್ಗಳು ನಾನೂ ಬರ್ತೀನಿ ಅಂತ ನನ್ನ ಜೊತೆ ಎಲ್ಲ ಬರ್ತಾರೆ ಇದು ನನಗೂ ಖುಷಿ ಆಗುತ್ತೆ ಯಾಕಂದರೆ ಅವ್ರಿಗೂ ಫೋಟೋಗ್ರಫಿ ಮೇಲೆ ತುಂಬ ಆಸಕ್ತಿ ಇರೋದರಿಂದನೇ ಅವರೂ ನನ್ನ ಜೊತೆ ಅವ್ರು ಬರ್ತಾರಲ್ಲ ನನಗೂ ಒಬ್ಬ ಕಂಪ್ನಿ ಸಿಕ್ಕಿದಂಗಾಗುತ್ತೆ ಈ ಥರ ಆದ್ದರಿಂದ ನಾನು ಆದಷ್ಟು ನಾನು ತೆಗ್ದಿರೋ ಫೋಟೋನೆಲ್ಲ ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತೀನಿ ಅವಾಗ ಬೇರೆ ಜನ್ಗುಳುಗೂ ಬೇರೆ ಬೇರೆ ವ್ಯಕ್ತಿಗಳಿಗೂ ಅದು ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೂ ಕೂಡ ಅವ್ರು ಇಷ್ಟ ಬಂದಿದ್ದನ್ನ ಮಾಡೋಕ್ಕೆ ಅವ್ರಿಗೂ ನಿರ್ಧಾರ ಮಾಡ್ಬೋದು ಆದ್ದರಿಂದ ನಾನು ಸೋಷಲ್ ಮೀಡ್ಯಾ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಆ ಕಡೆಯೆಲ್ಲ ನಾನು ತೆಗ್ದಿರೋ ಫೋಟೋನೆಲ್ಲ ಅಪ್ಲೋಡ್ ಮಾಡ್ತೀನಿ